ಹಾಂ ಹೇಳಿ ಮೇಡಮ್ ಹಾಂ ಹ್ಞೂ ಹ್ಞೂ ಹ್ಞೂ ಹಾಂ ಇ ಎಮ್ ಐ ಅಂದರೆ ನೀವು ಎಷ್ಟು ಅಮೌಂಟಿಂದು ಟೋಟಲ್ ಅಮೌಂಟಲ್ಲಿ ನಿಮ್ದು ಎಷ್ಟು ಬಜೆಟ್ ಇದೆ ಅದರಲ್ಲಿ ನೀವು ಎಷ್ಟು ಕಂತು ಇಂತಿಷ್ಟೆ ಕಂತು ಒಂದು ಅಂದರೆ ಸಾಮಾನ್ಯವಾಗಿ ಆರು ತಿಂಗ್ಳು ಕಂತಿಗೆ ಮತ್ತೆ ಇಪ್ಪತ್ತನಾಲ್ಕು ತಿಂಗ್ಳಿಗೆ ಕಂತಿಗೆ ಅದು ನಿಮಗೆ ಯಾವ ಕಂತು ನಿಮಗೆ ಸರಿ ಹೊಂದ್ತದೆ ನಿಮ್ಮ ಬಜೆಟ್ಟಿಗೆ ಆ ಕಂತನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬಹುದು ಮತ್ತೆ ನೀವು ಅದಕ್ಕೆ ಬೇಕಾದ ಕೆಲವು ಇದರ ಏನೇನೆಲ್ಲ ಬೇಕು ಅದನ್ನೆಲ್ಲ ಒಂದು ಕೊಡಬೇಕಾಗತ್ತೆ

ಹ್ಞೂ ನೀವು ಇ ಎಮ್ ಐಯಲ್ಲಿ ತಕ್ಕೊಳ್ಳೊದಿದ್ರೇ ಒಂದು ಕೆಲಸ ಮಾಡಿ ಅದು ರಿಯಲ್ಮೀ ಅಂತ ಒಂದು ಸೆಟ್ ಇದೆ ಅಂದರೆ ನಮ್ಮ ಇದರಿಂದ ಇವರು ತುಂಬ ಜನ ತಗೊಂಡೋಗಿ ಯೂಸ್ ಮಾಡಿ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದೆ ರೀತಿ ನೀವು ಅದು ಅದನ್ನು ತಕ್ಕೊಳ್ಳುದು ಅಂತ ಇದು ಮಾಡಿದರೆ ಯೂಸ್ ಮಾಡ್ದವ್ರನ್ನು ಕೇಳಿ ಸ್ವಲ್ಪ ನೋಡಿಕೊಳ್ಳಿ ಹಾಂ ಅವರದ್ದೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದು ಅಂತಿದ್ದರೆ ಆ ರಿಯಲ್ಮಿನೆ ಮಾ ತಗೊಳ್ಬೋದು ಮತ್ತೆ ನಿಮಗೆ ಇ ಎಮ್ ಐ ಬಗ್ಗೆ ಹೇಳಬೇಕು ಅಂದರೆ ನೀವು ನಮ್ಗೊಂದು ಐ ಡಿ ಕಾರ್ಡು ಮತ್ತೆ ವಿ ನಿಮ್ದು ಅಡ್ರಸ್ಸು ಎಲ್ಲ ಕೊಟ್ಟು ಆರು ತಿಂಗಳಿಗಾದ್ರೆ ನಿಮಗೆ ಆರು ತಿಂಗಳಿಗೇ ಕಂಪ್ಲೀಟ್ ಮಾಡ್ಲಿಕೆ ಆಗ್ತದೆ ಅಂದರೆ ಆರು ತಿಂಗ್ಳಿಂದು ಇ ಎಮ್ ಐ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಸ್ವಲ್ಪ ದಿವಸ ಎಕ್ಸ್ಟೆಂಡ್ ಆಗಬೇಕು ಅಂದರೆ ನೀವು ಇಪ್ಪತ್ತನಾಲ್ಕು ತಿಂಗ್ಳಿಂದ ಮಾಡಬೇಕು ಈ ಥರ ಎರಡು ಇದುಂಟು ನಮ್ಮಲ್ಲಿ ಎರಡೆ ಆಪ್ಷನ್ ಉಂಟು ನೀವು ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಇದು ಮಾಡ್ಕೊಬೋದು ಮತ್ತೇನಿದೆ ಕೇಳಲಿಕ್ಕೆ ಹಾಂ ಹೌದು ಹೌದು ನೀವು ಆವಾಗಲೆ ತಗೊಳುತ್ತೆಲ್ಲೋದು ಆವಾಗ ನಿಮಗೆ ಸ್ವಲ್ಪ ಇ ಎಮ್ ಐನು ಕಡಿಮೆ ಆಗ್ಬೋದು ಮತ್ತೆ ನಿಮ್ಗೆ ಸ್ವಲ್ಪ ಈ ಟ್ವೆಂಟಿ ತೌಸಂಡಲ್ಲು ನಿಮ್ಮ ಮೊಬೈಲ್ ಅಮೌಂಟಲ್ಲು ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ನನ್ನ ಇದರಲ್ಲಿ ನನ್ನ ಮಾಹಿತಿ ಪ್ರಕಾರ ನೀವು ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ನೀವು ಆವಾಗಲೆ ಇದು ಮಾಡಿ ಮಾಡಿಕೊಳ್ಳಿ ಮತ್ತೆ ಅದನ್ನು ಯೂಸ್ ಮಾಡ್ದವ್ರನ್ನು ಸ್ವಲ್ಪ ಕೇಳಿಕೊಳ್ಳಿ

ಹಾಂ ಹೌದು ನೀವು ಸ್ವಲ್ಪ ಅದು ಡೌನ್ ಪೇಮೆಂಟ್ ಇದ್ದರೆ ಅದು ನೀವು ನೀವು ತಗೊಂಡು ಮೋಡೆಲ್ ಮೇಲೆ ಅದು ಅವಲಂಬಿಸಿದೆ ನೀವು ತಗೊಂಡು ಮಾಡೆಲಲ್ಲಿ ಆ ಥರದ್ದು ಒಂದು ಡೌನ್ ಡೌನ್ ಪೇಮೆಂಟಿಂದು ಆಫರೆ ಇದ್ದರೆ ನೀವು ಆ ಥರ ಮಾಡಬೇಕಾಗತ್ತೆ ನೋಡಿಕೊ ಓಕೆ ಓಕೆ ಹ್ಞೂ ಬಾಯ್